ಈಗ ಅಂಗವಿಕಲರು ಮಾಡ್ ಮಕ್ಳುಗಳು ಇರ್ತಾರಲ್ವ ಅವರನ್ನ ನಮಗೆ ಶಿಕ್ಷಣ ವ್ಯವಸ್ಥೆ ಹೇಗಿರ್ತೈತೆ ಅಂತಂದರೆ ಕಣ್ಣು ಕಾಣ್ಸೋಲ್ಲ ಅವ್ರಿಗೆ ಕಿವಿ ಕೇಳ್ಸೋಲ್ಲ ಅಂತವರ್ಗೇನೆ ಬೇರೆ ವಿಶೇಷವಾದಂತಹ ಶಾಲೆಗಳು ಇರ್ತಿತೆ ಏನಕ್ಕೆ ಅಂತಂದರೆ ಇವಾಗ ಮಾಮೂಲಿ ಕೊಡ್ತಾರಲ್ವ ಶಿಕ್ಷಣ ಆ ಶಾಲೆಯಲ್ಲಿ ಕೂರಿಸಿದ್ರೆ ಅವರಿಗೆ ಏನೂ ಅರ್ಥ ಆಗೋದಿಲ್ಲ ಅವ್ರಿಗೆ ಅರ್ಥ ಆಗೋ ರೀತಿಲಿ ಹೇಳ್ಕೊಂಡು ಕೊಡಬೇಕು ಅಂತಮೇಲೆ ಶಿಕ್ಷಣ ಸಂಸ್ಥೆ ಏನು ಮಾಡೈತೆ ಅಂದರೆ ಅವ್ರಿಗೆ ವಿಶೇಷವಾದಂತಹ ಶಾಲೆಗಳನ್ನ ಇಟ್ಟಿರ್ತಾರೆ ಮೊನ್ನೊಂದು ಭಾಗ್ಭಾಗ ಇಟ್ಟಿರ್ತಾರೆ ಅಂದರೆ ಒಂದು ಅವ್ರಿಗೆ ಏನು ಅರ್ಥ ಆಗಿಲ್ಲ ಅವರಿಗೆ ಹೇಗೆ ಅರ್ಥ ಮಾಡಿಸಬೇಕು ಮತ್ತು ಅದು ಒಂದನ್ನ ಅವ್ರಿಗೆ ಕಲಿಸ್ಬೇಕಂತಂದ್ರೆ ಅವರಿಗೆ ನಾವು ಆ್ಯಕ್ಟ್ ಮಾಡೋದ್ರು ಮುಖಾಂತ್ರ ಮತ್ತೆ ಏನಾದ್ರು ಒಂದು ಸನ್ನೆ ಮಾಡೋದ್ರ ಮುಖಾಂತ್ರ ನಾವು ಅವ್ರಿಗೆ ಹೇಳ್ಕೊಂಡು ಕೊಡಬೇಕಾಗಿರುತ್ತೆ ಅದರಿಂದ ವಿಕಲಾಂಗ ಮಕ್ಳುಗಳಿಗು ನಾವು ಏನು ಸನ್ನೆ ಮಾಡ್ತಿವೊ ಅವ್ರಿಗೆ ಒಬ್ಬೊಬ್ಬರಿಗೆ ಕಿವಿ ಕೇಳ್ಸೋಲ್ಲ ಅವರಿಗೆ ಏನು ಮಾಡ್ತೀವಿ ಅಂದರೆ ನಾವು ಸನ್ನೆ ಮಾಡೋದರಿಂದ ಅವ್ರು ನೋಡಿ ಕಲಿತಾರೆ ಕಿವಿ ಕೇಳ್ಸೋಲ್ಲ ಅವರು ಕೂಡ ನೋಡಿ ಕಲಿತಾರೆ ಕಣ್ಣು ಕಾಣಿಸ್ದಲೆ ಇರೋರಿಗೆ ನಾವು ಸೌಂಡ್ ಮುಖಾಂತ್ರ ನಾವು ಹೇಳೋದ್ರ ಮುಖಾಂತ್ರ ನಾವು ಅವ್ರಿಗೆ ತಿಳಿಸ್ಕೊಂಡು ಕೊಡ್ತೀವಿ ಅದರಿಂದ ವಿಕಲಾಂಗ ಮಕ್ಕಳುಗಳಿಗೆ ಸಪ್ರೇಟ್ ಆಗಿ ಶಾಲೆ ಇರುತ್ತೆ ಇ ವಾಗ ಎಲ್ಲಾ ಚೆನ್ನಾಗಿರೊ ಮಕ್ಳುಗಳುಗೆ ಏನಂತಂದರೆ ನಾವು ಹೇಗೆ ಮಾತಾಡಿದರೂ ಏನೇ ಹೇಳ್ಕೊಂಡು ಕೊಟ್ಟರೂ ಅವರು ಬೇಗ ಕಲಿತಾರೆ ಯಾಕಂತಂದರೆ ಅವ್ರಿಗೆ ಎಲ್ಲಾ ಕಿವಿ ಕೇಳ್ಸುತ್ತೆ ಕಣ್ಣು ಕಾಣ್ಸುತ್ತೆ ಆದ್ದರಿಂದ ಅವ್ರು ನೀಟಾಗಿ ಕಲಿತಾರೆ ಇವ್ರಿಗೆ ನಾವು ಎಂತಕ್ ಸಪ್ರೇಟಾಗಿ ಶಾಲೆ ಇಡ್ತೀವಿ ಅಂತಂದರೆ ಅವ್ರಿಗೆ ಬೇಗ ಅರ್ಥ ಆಗೋದಿಲ್ಲ ನಾವು ಆ್ಯಕ್ಟ್ ಮಾಡ್ತಿರ ಆ್ಯಕ್ಟ್ ಮಾಡ್ತೀವಲ್ವ ಅದ್ರ ಮುಖಾಂತ್ರ ಅವ್ರು ನೋಡಿ ಕಲಿತಾರೆ